ಹಲೋ ನಮಸ್ತೆ ಹೇಳಿ ನಮಸ್ತೆ ನಮಸ್ತೆ ಹಾಂ ಹೌದು ಮ್ಯಾಮ್ ಹೇಳಿ

ಹೌದು ಮ್ಯಾಮ್ ಇದೆ ನಮ್ಮಲ್ಲಿ ಆಗಲೇ ಸೇರ್ಸ್ಕೊತಾ ಇದ್ದೇವೆ ಬನ್ನಿ ಮಾತಾಡುವ ಹಾಂ ಅದೇ ಮ್ಯಾಮ್ ನಮ್ಮಲ್ಲಿ ಇದೇ ಟೀಚರ್ಸ್ ಎಲ್ಲ ಇದ್ದಾರೆ ಮತ್ತೆ ವಾಹನ ಫೆಸಿಲಿಟಿ ಇದೆ ಹಾಂ ಮಗುನ ನಾವು ಜಾಗ್ರತೆಯಿಂದ ನೋಡ್ಕೋತೇವೆ ಅದ್ರ ಬಗ್ಗೆ ನಿಮಗ್ ಚಿಂತೆ ಬೇಡ ಪಾಠ ಕೂಡ ಚೆನ್ನಾಗೇ ನಡೆಯುತ್ತೆ ಊಟ ತಿಂಡಿದು ನೀವು ನೋಡ್ಕೊಳ್ಳಿ ಮಕ್ಕಳ ಬಗ್ಗೆ ಆಗು ಹೋಗು ನಾವು ನೋಡ್ಕೋತೇವೆ ಹಾಗೆ ನೀವು ತಿಂಗಳಿನಲ್ಲಿ ಒಂದು ಸರಿ ಆದ್ರೂ ಸ್ಕೂಲಿಗೆ ಬಂದು ಭೇಟಿ ಕೊಡಬೇಕಾಗ್ತದೆ ಹಾಂ ಅದು ಬನ್ನಿ ಮಾತಾಡುವ ಸ್ಕೂಲಿನಲ್ಲೆ ಮಾತಾಡುವ ಬನ್ನಿ ಇಲ್ಲಿ ನೀವು ಸ್ಕೂಲನ್ನು ನೋಡಿ ಮೊದಲು ನಿಮಗೆ ಅದು ಒಪ್ಪಿಗೆ ಆಗಿದೆ ಅಂದಮೇಲೆ ಮಾತಾಡುವ ಅದ್ರ ಬಗ್ಗೆ ಮಗುವಿನ ಹಾಂ ಅಂದರೆ ಆಗ್ತದೆ ಮ್ಯಾಮ್ ಒಂದು ಎಂಬತ್ತು ಸಾವಿರದವರೆಗೆ ಆಗ್ಬೋದು ಎಲ್ ಕೆ ಜಿ ಅಲ್ಲವಾ ಆಗ್ತದೆ ಎಂಬತ್ತು ಸಾವಿರದ ಮೇಲೆ ಆಗ್ತದೆ ವರ್ಷಕ್ಕೆ ನೋಡುವ ಬನ್ನಿ ಹೆಚ್ಚು ಕಡಿಮೆ ಮಾಡುವ ಅದ್ರಲ್ಲಿ ಎಂಥದಿದೆ ಹಾಂ ಇದ್ದಾರೆ ಮೇಡಮ್ ಅದರಲ್ಲಿ ಎಂಥ ಇಲ್ಲ ನೀವು ಬನ್ನಿ ಹಾಂ ಸ್ಕೂಲನ್ನ ನೋಡಿ ಹೇಗಿದೆ ಅಂತ ಎಲ್ಲ ಹಾಗೆ ನಿಮಗೆ ಗೊತ್ತಾಗ್ತದೆ ಓಕೆ ಓಕೆ ಓಕೆ ಓಕೆ ಥ್ಯಾಂಕ್ ಯು